ಹಲೋ ಮೇಡಮ್ ನಮಸ್ತೇ ಮೇಡಮ್ ಮೇಡಮ್ ನಾನು ನಾಗೇಶ್ ಅಂತಾ ಇಲ್ಲಿಯೇ ಕೋಲಾರದಲ್ಲಿರೋದು ಇಲ್ಲೀ ಮಾತೃ ಲೇ ಔಟ್ ಅಂತ ಇದೆ ಮೇಡಮ್ ಈ ಗ್ರಾಮಕ್ಕೆ ಅಟ್ಯಾಚ್ಡೂ ಇದೂ ಹುಂಡೈ ಶೋರೂಮ್ ಅಪೋಸಿಟ್ಟು ಹಾಂ ಅಲ್ಲೊಂದು ಸೈಟ್ ತಗೊಂಡಿದಿವೀ ಮನೆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ತಾ ಇದೀವಿ ಅದಕ್ಕೊಂದಷ್ಟು ಲೋನ್ ಬೇಕಿತ್ತು ಮೇಡಮ್ ಅದಕ್ಕೆ ನಿಮ್ಮನ್ನು ಕೆ ಬ್ಯಾಂಕಲ್ಲಿ ವಿಚಾರಿಸಿದಕ್ಕೆ ನಿಮ್ಮ ಕ್ಲರ್ಕ್ ಬಂದು ನಮ್ಮ ಮ್ಯಾನೇಜರ್ ಮೇಡಮ್ ಮಾತಾಡಿ ಅಂತ ನಿಮ್ಮ ನಂಬರ್ ಕೊಟ್ಟರು ಅದಕ್ಕೆ ತಮಗೆ ಕಾಲ್ ಮಾಡಿದೆ ಮೇಡಮ್ ನಾನು ಮೇಡಮ್ ಈಗ ಥರ್ಟಿ ಫೋರ್ಟಿ ಮನೆ ನಾನೂ ಇಂಜಿನಿಯರ್ದು ಎಸ್ಟಿಮೇಟ್ ಮಾಡ್ಸಿದೀನಿ ಕೆಳ ಗ್ರೋ ಜಿ ಪ್ಲಸ್ ಒನ್ನು ಮೇಲೆ ಒಂದು ಸಿಂಗಲ್ ರೂಮ್ ಎಲ್ಲ ಒಂದು ಅರವತ್ತು ಲಕ್ಷ ಅವ್ರು ಎಕ್ಸ್ಪೆ ಇದು ಕೊಟ್ಟಿದಾರೇ ಎಸ್ಟಿಮೆಶನು

ಮೇಡಮ್ ಅಟ್ಲಿಸ್ಟ್ ಒಂದು ಫಾರ್ಟಿ ಲೋಕ್ಸ್ ಲ್ಯಾಕ್ಸ್ ಆದರೂ ಲೋನ್ ಬೇಕಾಗುತ್ತೆ ಮೇಡಮ್ ನಲ್ವತ್ತು ಲಕ್ಷವರೆಗೂ ಲೋನ್ ಬೇಕು ನನಗೆ ಮೇಡಮ್ ನಾನು ಬಿಸ್ನೆಸ್ ಮಾಡ್ತೀನಿ ಮೇಡಮ್ ಮೇಡಮ್ ತಿಂಗ್ಳು ವರ್ಷಕ್ಕೇ ನಾನು ತ್ರಿ ಇಯರ್ಸ್ ಇಂದ ಐ ಟಿ ಯ ಮೇಡಮ್ ಮೇಡಮ್ ತಿಂಗಳಿಗೇ ಒಂದು ಅರವತ್ತು ಎಪ್ಪತ್ತು ಸಾವಿರಕ್ಕೆ ಮೋಸ ಇಲ್ಲ ಮೇಡಮ್ ಮೇಡಮ್ ಸೈಟೂ ನಮ್ಮ ಮಿಸ್ಸಸ್ ಹೆಸರಲ್ಲಿದೆ ಮೇಡಮ್ ಹ್ಞೂ ಹ್ಞೂ ಹಾಂ ಮೇಡಮ್ ಆಯಿತು ಹಾಂ ಮೇಡಮ್

ಹಾಂ ಮೇಡಮ್ ಸರಿ ಮೇಡಮ್

ಸರಿ ಮೇಡಮ್ ಸರಿ ಇನ್ನೇನು ಬೇರೆ ಡಾ ಡೀಟೇಲ್ಸೂ ಇನ್ನೇನದ್ರೂ ಬೇಕಾ ಮೇಡಮ್ ಡಾಕ್ಯುಮೆಂಟ್ಸ್ ಇನ್ನೇನಾದರೂ ಇಷ್ಟು ಬಿಟ್ಟರೆ

ಹಾಂ ಹಾಂ ಮೇಡಮ್

ಸರಿ ಮೇಡಮ್ ಆಯ್ತು ಮೇಡಮ್ ತಗೊಂಬರ್ತೀನಿ ಅಲ್ಲಿ ಸರಿ ಮೇಡಮ್ ಆಯಿತು ಹಾಗಾದ್ರೆ ನಾನೂ ನಾಳೆ ಎತ್ಕೊಂಡು ಬರಲಾ ಮೇಡಮ್ ಡಾಕ್ಯುಮೆಂಟ್ಸನ್ನ ಓಕೆ ಮೇಡಮ್ ಆಯ್ತು ಹಾಗಾದ್ರೆ ತಗೊಂಡು ಬರ್ತೀನಿ ಹಾಂ ತ್ಯಾಂಕ್ ಯು